ಹಲೋ ಕಿರಾಣಿ ಅಂಗಡಿ ರೀ ಯಾರೀ ಅಂಗಡಿ ಹೆಸ್ರು ಏನು ರೀ ಮಾಲಕರೆ ಬೆಂಗ್ಳೂರು ಸ್ಟೋರ್ ರೀ ನಮ್ಮ ಈಗ ನಮ್ಮ ಮನ್ಯಾಗ ಒಂದು ಕಾರ್ಯಕ್ರಮ ಐತ್ರೀ ನಮಗಾ ಒಂದಿಷ್ಟು ಸಾಮಾನು ಲಿಸ್ಟ್ ಮಾಡಿ ನಿಮ್ಗೆ ಕಳ್ಸ್ತೀನಿ ರೀ ಅಥವಾ ಬರ್ತೀನಿ ನಾನೇ ನಮ್ಗೆ ಈ ಪೇಮೆಂಟು ಒಂದು ವಾರ ಹಿಡಿತೈತೆ ಮತ್ತೆ ನಮ್ಗೆ ನಿಮ್ಮ ಪರಿಚಯ ಮ್ಯಾಗಾ ಕೊಡ್ತಿವಿ ಅಂದ್ರೆ ನಾವು ಇಲ್ಲೇ ಕೊಪ್ಪಳದಾಗ ಇರ್ತೀವಿ ನಗರದಾಗ ಆ ಅದಕ್ಕೆ ನೀವು ಒಂದು ವಾರ ಮಟ ತಡ್ಕಂತು ಅಂದ್ರೆ ನಮ್ಗೆ ಬಂದು ನಿಮ್ಗೆ ಆರ್ಡರ್ ಕೊಟ್ಟು ಹೋಕವ್ ರೀ ಅಲ್ಲ ಅಡ್ವಾನ್ಸ್ ಒಂದು ಎರಡು ಸಾವಿರ ರೂಪಾಯಿ ನಿಮ್ಗೆ ಅಡ್ವಾನ್ಸ್ ಕೊಡ್ತೀನಮ್ಮ ಎರಡು ಸಾವಿರ ಅಡ್ವಾನ್ಸ್ ಕೊಡ್ತೀನಿ ಉಳ್ದಿದ್ ಏನು ಆಗತ್ತೆ ಪಟ್ಟಿ ಮಾಡಿರಿ ಅದ್ನ ನಾನು ಆಮೇಲೆ ನಿಮ್ಗೆ ಚಕ್ ಮುಖಾಂತರ ಕೊಟ್ಬಿಡ್ತಿನ್ ಅಮ್ಮ ಅಲ್ಲಮ್ಮ ನಾನು ಏನು ಭಾಳ ಕೇಳಿಲ್ಲ ಒಂದು ನ ಒಂದು ವಾರ ಮಟ್ಟಿಗೆ ಕೇಳೀನಿ ನಾನು ಅಷ್ಟೇ ಏನು ಅಲ್ಲಮ್ಮ ನಾವು ಕ್ವಾಲಿಟಿ ನೀವು ಕ್ವಾಲಿಟಿ ಚೆನ್ನಾಗಿರ್ಬೇಕು ನಮ್ಗೆ ಮತ್ತೆ ಕ್ವಾಲಿಟಿ ಒಳಗೆ ಏನರ ಹೆಚ್ಚು ಕಡಿಮೆ ಆದ್ರೆ ನಾವು ಕೇಳಲ್ಲ ಯಾಕಂದ್ರೆ ನಾವು ಐತೆ ಅದು ಅದಕ್ಕೆ ಅಕ್ಕಿ ಸೋನಾ ಮಸೂರಿ ಅದವ ಇಲ್ರೀ ಹಾಂ ಅದೇ ಸೋನಾ ಮಸೂರಿ ಒಂದು ನಾಲ್ಕು ಪಾಕಿಟ್ ಬೇಕು ಒಂದು ಒಂದು ಕೆಜಿ ಒಂದು ಬ್ಯಾಗು ಅಂದ್ರೆ ಐವತ್ತು ಕೆಜಿ ಒಂದು ಸಕ್ರೆ ಬ್ಯಾಗ್ ಬೇಕು ಆಮೇಲೆ ಬೆಲ್ಲ ಒಂದು ಐವತ್ತು ಕೆಜಿ ಬೇಕು ನಾವು ಬೂಂದಿ ಮಾಡ್ಸ್ಬೇಕು ಅಂತ ಮಾಡಿವಮ್ಮ ಹೋಳ್ಗೆ ಹಸಿ ಹಿಟ್ಟು ಐತ ಹಸಿ ಹಿಟ್ಟು ಐತೇನಮ್ಮ ಆ ಗೋಡಂಬಿ ದ್ರಾಕ್ಷಿ ಎಲ್ಲ ಅದವಾ ಹಾಂ ಹಾಂ ಡಾಲ್ಡಾ ಪ್ಯೂರ್ ತುಪ್ಪ ಐತೇನಮ್ಮ ಹಾಂ ಯಾವ ಕಂಪನಿದು ನಂದಿನಿ ರೀ ಆಯ್ತದೆ ರೀ ಅದು ಅವಲಕ್ಕಿ ಫ್ರೆಷ್ ಐತೆ ಏನಮ್ಮ ಆ ಆಯಿತಾ ಒಂದು ನಮ್ಗೆ ಒಂದು ನೂರಾ ಒಂದು ಐವತ್ತು ಐವತ್ತು ಪಟ್ಟಿ ಮಾಡಿ ಕೊಡ್ತಿನಿ ಐವತ್ತು ಐಟಮ್ ಬೇಕು ನಮ್ಗೆ ಅವೆಲ್ಲಾ ನಾನು ಪಟ್ಟಿ ಮಾಡಿ ನಿಮ್ಗೊಂದು ಎರಡು ಸಾವಿರ ಅಡ್ವಾನ್ಸ್ ಕೊಡ್ತಿನಂತ ಹೇಳಿದ್ದೆನಲ್ಲಮ್ಮ ಇವತ್ತು ಅಡ್ವಾನ್ಸ್ ಒಂದು ಎರಡು ಸಾವಿರ ರೂಪಾಯಿ ಮುಟ್ಸಿ ಬಿಡ್ತೀನಿ ಒಂದು ವಾರದ್ ನಂತರ ಚೆಕ್ ಮುಖಾಂತರ ಚೆಕ್ ಕೊಟ್ಟು ಬಿಡ್ತೀನಿ ಒಂದು ವಾರ ನಂತರ ನೀವು ಪೇಮೆಂಟ್ ಪೋಸ್ಟದ್ ಡೇಟ್ ಹಾಕಿರ್ತಿನಿ ನಾನು ಮುಂದಿನ ಡೇಟ್ ಹಾಕಿರ್ತಿನಿ ನಾನು ಒಂದು ವಾರ ನಂತ್ರದ ಡೇಟು ಅವೆಲ್ಲಾ ಎಲ್ಲ ಐಟಮ್ ಎಲ್ಲ ಅದರಾಗ ಎಲ್ಲ ಐವತ್ತು ಐಟಮ್ ಬರ್ದಿರ್ತಿನಿ ಲಿಸ್ಟನ್ಯಾಗ್ ಅದಾವ ನೋಡು ಒಂದು ಐವತ್ತು ಐಟಮ್ ಅದಾವು ಆ ಪಟ್ಟಿ ಪ್ರಕಾರ ನಾ ಎಲ್ಲ ಸಾಮಾನು ಪ್ಯಾಕ್ ಮಾಡಿ ಇಡಮ್ಮ ಗಾಡಿ ತೊಗೊಂಡ್ ಬಂದ್ ತೊಗೊಂಡು ಹೋಗ್ತಿನಿ ಅಡ್ವಾನ್ಸನ್ನೂ ಕೊಡ್ತಿನಿ ನಿಮಗೆ ನಮ್ಮ ಮಾಲು ಲಿಫ್ಟ್ ಮಾಡೋ ಹೊತ್ನಾಗ ಅಲ್ಲ ನಿಮ್ಮ ಖಾತ್ರಿ ಮ್ಯಾಗ ಅಲ್ಲಮ್ಮ ನೀವು ಎಲ್ಲ ಕೊಟ್ಟು ಅಂಗಡಿ ಒಂದು ಸೊಲ್ಪ ನಿಮ್ಮ ಹೆಸ್ರು ಆಗೇತಿ ನಿಮ್ಮ ಅಂಗಡಿ ಅದಕ್ಕೆ ನಾವು ನಿಮ್ಮಲ್ಲಿ ಮಾಡಿವಿ ಅದಿಕ್ಕೆ ನಮ್ಗೆ ಸಹಕಾರ ಮಾಡಿರಿ ಚೊಲೋ ಕ್ವಾಲಿಟಿ ಕೊಟ್ಟು ಆಗಲಿ ಅಮ್ಮ ನಿಮಗೇ ಕೊಡ್ತಿವಿ ಅಮ್ಮ ಯಾರೆರ್ ನಮ್ಮ ಫ್ರೆಂಡ್ಸು ಯಾರೆರ್ ಇದ್ದರು ಅಂದ್ರೆ ನಿಮ್ಮ ಅಂಗ್ಡಿಗೆ ಬಂದು ಆರ್ಡರ್ ಕೊಟ್ಟು ಹೋಯ್ತಿವಿ ಆಯಿತಮ್ಮ ತ್ಯಾಂಕ್ಸ್ ಅಮ್ಮ